ಸರ್ ಡಾಕ್ಟರಾ ಮಾತಾಡ್ತಿರೋದು ಹಾಂ ಸರ್ ಅದು ನಿಮ್ಮ ಕ್ಲಿನಿಕ್ ಎಷ್ಟು ಗಂಟೆವರೆಗೂ ತೆಗ್ದಿರುತ್ತೆ ಸರ್ ಇವತ್ತು ಹಾಂ ಸರ್ ಅದೆ ನಮಗೆ ಸ್ವಲ್ಪ ಇಲ್ಲಿ ಕೆಮ್ಮು ಜ್ವರ ಎಲ್ಲ ಕಾಣಿಸ್ಕೋತಿದೆ ಅದೆ ಕೋವಿಡ್ ನೈನ್ಟೀನ್ ಟೈಮಲ್ಲಿ ಎಲ್ಲರಿಗೂ ಆಗ್ತಿತ್ತಲ್ಲ ಅದೇ ರೀತಿ ಕೆಮ್ಮು ಜ್ವರ ಸ್ವಲ್ಪ ರುಚಿ ಸಿಕ್ಕಲ್ಲ ಊಟ ಎಲ್ಲ ಅದಕ್ಕೆ ಭಯ ಆಗ್ತಿದೆ ಹಾಂ ಅದಕ್ಕೆ ಒಂದ್ಸರಿ ಬಂದು ಚೆಕ್ ಮಾಡ್ಸ್ಬೇಕು ಹಾಂ ಮನೆಯಲ್ಲೇ ಇದ್ದೀವಿ ಸರ್ ಹಾಂ ಓಕೆ ಸರ್ ಕ್ಲಿನಿಕಿಗೆ ಬಂದು ತೋರಿಸ್ಬೇಕಾಗಿತ್ತು ಸರ್ ಅದಕ್ಕೆ ಹಾಂ ಸರ್ ಸರಿ ಸರ್ ಜ್ವರ ಅಂದರೆ ಬೆಳಗ್ಗೆ ಬಂದಿತ್ತು ಮಾತ್ರೆ ತಗೊಂಡಿದ್ದೆ ಅದ್ಯಾವುದೋ ಕೊಟ್ಟಿದ್ದರು ಕ್ಲೀನ್ ಇದರಲ್ಲಿ ಮೆಡಿಕಲ್ ಶ್ಟೋರಲ್ಲಿ ತಿರುಗಾ ಇವಾಗ ತಿರುಗಾ ಈಗ ಶ್ಟಾರ್ಟ್ ಆಗಿದೆ ಅದಕ್ಕೆ ಒಂದ್ಸರಿ ವಿಚಾರಿಸ್ಬಿಡೋಣ ಅಂತ ನಿಮಗೆ ಫೋನ್ ಮಾಡಿದೆ ಹಾಂ ಸರ್ ಇಲ್ಲ ಮನೆಯಲ್ಲಿ ಯಾರಿಗೂ ಕಾಣಿಸಿಕೊಂಡಿಲ್ಲ ಎಲ್ಲರೂ ಸರ್ ನಾವು ಇದು ವ್ಯಾಕ್ಸಿನೇಶನ್ ಮಾಡಿಸ್ಕೊಂಡಿದ್ದೀವಿ ಎರ್ಡು ಡೋಸು ಫುಲ್ ಕಂಪ್ಲೀಟ್ ಮಾಡಿಸ್ಕೊಂಡಿದ್ದೀವಿ ಅಂದರೆ ಕೊರೊನಾ ಟೈಮಲ್ಲಿ ನಮಗೇನು ಬಂದಿರಲಿಲ್ಲ ಅಂದರೆ ಇವಾಗ ಅದೇ ಸಿಮ್ಟಮ್ಸ್ ಕಾಣಿಸ್ಕೋತಿರೋದ್ರಿಂದ ನಿಮ್ಮನ್ನ ಕೇಳೋಣ ಅಂತ ಫೋನ್ ಮಾಡಿದೆ ಹಾಂ ಸರ್ ಸರಿ ಸರ್ ಇದು ಜ್ವರ ಜಾಸ್ತಿ ಆದಾಗ ನನಗೆ ಅದೇ ಆಗಿದೆ ಸರ್ ಇವಾಗ ನುಂಗ್ಬೋದ ಡೊಲೊ ಸಿಕ್ಸ್ ಫಿಫ್ಟಿ ಡೊಲೊ ಸಿಕ್ಸ್ ಫಿಫ್ಟಿ ನುಂಗ್ಬೋದ ಸರ್ ಇವಾಗ

ಹಾಂ ಬಿಸಿ ನೀರು ಕುಡಿತೀವಿ ಸರ್ ಸರ್ ಎಷ್ಟು ಹಂಗಂದರೆ ನಾವೊಂದು ಏಳು ಗಂಟೆ ಹಂಗೆ ಬರ್ಬೋದ ನಿಮ್ಮ ಕ್ಲಿನಿಕ್ ಹತ್ರ ಇಲ್ಲೆ ಚಿಕ್ಕಬಳ್ಳಾಪುರದಲ್ಲೆ ನಾವಿರೋದು ಹಾಂ ಸರ್ ಸರಿ ಸರ್ ಹಂಗಾದ್ರೆ ನಿಮ್ಮ ಕ್ಲಿನಿಕ್ ಹತ್ರ ಬಂದು ಹಾಂ ಹಾಂ ಸರ್ ಓಕೆ ಇಲ್ಲ ಇಲ್ಲ ಆ ಥರ ಏನು ಇಲ್ಲ ಒಂದ್ಸರಿ ಬಂದು ಚೆಕ್ ಮಾಡಿಸ್ಬಿಡೋಣ ಅಂತ ಸರಿ ಸರ್ ಓಕೆ ಹಾಂ ಓಕೆ ಸರ್